ನಾನು ಅಷ್ಟಾಗಿ ಈ ಸುದ್ದಿ ವಾಹಿನಿಗಳನ್ನ ನಾನು ನೋಡೊಲ್ಲ ಯಾಕೆಂದ್ರೆ ನಿಮಗೆಲ್ಲ ಗೊತ್ತಿರುವಾಗೆ ಇವರು ಸಮಾಜಕ್ಕೆ ಬೇಕಾಗಿರೋ ಸಂದೇಶಗಳನ್ನ ಅಷ್ಟಾಗಿ ಕೊಡಲ್ಲ ಹೇಳ್ಬೇಕಂದ್ರೆ ಅವರಿಗೆ ಬೇಕಾಗಿರುವಂಥ ಸುದ್ದಿಗಳನ್ನ ಮಾತ್ರ ಹಾಕ್ತಾರೆ ಅವರಿಗೆ ಯಾರೋ ಜನಗಳು ಬೇಕಿರ್ತಾರೆ ಅವ್ರ ಪರವಾಗಿ ಮಾತ್ರ ಸುದ್ದಿಗಳನ್ನ ಹಾಕ್ತಾರೆ ಮತ್ತೆ ಚಿಕ್ಕ ಚಿಕ್ಕ ವಿಷಯಗಳ್ನೆಲ್ಲ ಸುದ್ದಿಯಲ್ಲಿ ಹಾಕ್ತಾರೆ ಏನೋ ಒಂದು ತೊಂದರೆ ಆಗಿರುತ್ತೆ ಜನಗಳಿಗೆ ಏನೋ ಒಂದು ತೊಂದರೆ ಆಗಿರುತ್ತೆ ಆ ಥರದ ವಿಷಯಗಳನ್ನೆಲ್ಲ ಬಿಟ್ಟುಬಿಟ್ಟು ಅವರಿಗೆ ಏನು ಬೇಕೋ ಯಾವುದ್ರಿಂದ ಜಾಸ್ತಿ ದುಡ್ಡು ಬರುತ್ತೆ ಆ ಥರ ವಿಷಯಗಳನ್ನ ಮಾತ್ರ ಯಾರು ದುಡ್ಡು ಕೊಡ್ತಾರೆ ಅಂತವ್ರ ವಿಷಯಗಳನ್ನ ಮಾತ್ರ ಹಾಕೋದನ್ನ ನಾವು ನೋಡಿದ್ದೀವಿ ಹಾಗಾಗಿ ನಾನು ಅಷ್ಟು ಸುದ್ದಿಗಳನ್ನ ನೋಡದಿಕ್ ಹೋಗಲ್ಲ ಆದರೆ ನನ್ಗೆ ಇತ್ತೀಚೆಗೆ ತುಂಬ ಆಸಕ್ತಿ ಮೂಡಿಸಿದ್ದು ಯಾವುದಂದ್ರೆ ವಿರಾಟ್ ಕೊಹ್ಲಿ ಅವರು ನೂರು ಶತಕ ಶತಕ ಬಾರಿಸಿದ್ದು ಪಾಕಿಸ್ತಾನದ ವಿರುದ್ದ ನೂರ ಇಪ್ಪತ್ತೆರಡು ರನ್ಗಳನ್ನ ಹೊಡ್ದಿರ್ತರೆ ನಮಗ್ ಗೊತ್ತಿರುವಾಗೆ ಮತ್ತು ಕೆ ಎಲ್ ರಾಹುಲವರು ನೂರ ಹನ್ನೊಂದು ರನ್ಗಳನ್ನ ಹೊಡ್ದಿರ್ತರೆ ತುಂಬ ದಿನ ಆದ ಮೇಲೆ ಅವ್ರಿಗೆ ಕಾಲೆಲ್ಲ ಪೆಟ್ಟಾಗಿರುತ್ತೆ ಯಾವುದೇ ಮ್ಯಾಚ್ಗಳನ್ನ ಆಡ್ತಿರಲ್ಲ ಮತ್ತೆ ಇವಾಗ ಆಡಿಬಿಟ್ಟು ಅಷ್ಟು ಅವರು ಅದು ನಮ್ಮ ಕರ್ನಾಟಕದವರು ಬೇರೆ ಅದು ಹೆಮ್ಮೆ ಇದೆ ನಮಗೆ ಅವರು ಆ ಥರ ಚೆನ್ನಾಗಿ ಆಡಿದ್ದು ನಮ್ಗೆ ತುಂಬ ಖುಷಿ ಇದೆ ಮತ್ತೆ ಪಾಕಿಸ್ತಾನದ ವಿರುದ್ದ ಭರ್ಜರಿ ಜಯವನ್ನು ಸಾಧಿಸ್ತೀವಿ ಅದು ತುಂಬ ಖುಷಿ ಇದೆ ಹೇಳ್ಬೇಕಂದ್ರ್ ಇತ್ತೀಚೆಗೆ ತುಂಬ ಆಸಕ್ತಿ ಮೂಡಿಸಿದ್ದು ನನಗ್ ಖುಷಿ ಆಗಿದ್ದು ವಿಷಯ ಅಂದರೆ ಅದೇ ನಾನು ಆಟ ಕ್ರಿಕೆಟ್ ಅಂದರೆ ಸ್ವಲ್ಪ ನಾನು ಇಷ್ಟಪಟ್ಟು ನೋಡ್ತೀನಿ ಹೇಳಬೇಕಂದ್ರೆ ಹಂಗಾಗಿ ಅವರಿಬ್ರು ಶತಕ ಬಾರಿಸಿದ್ದು ಮತ್ತು ಪಾಕಿಸ್ತಾನದ ವಿರುದ್ದ ಗೆದ್ದಿದ್ದು ತುಂಬ ಖುಷಿ ಕೊಟ್ಟಿದೆ ನನಗೆ ಹೇಳ್ಬೇಕಂದ್ರೆ ಪ್ರಸ್ತುತವಾಗಿ ಅದೇ ವಿಷಯ ನನ್ನ ತಲೇಲಿ ಇರೋದು ಹಂಗಾಗಿ ಆ ವಿಷಯ ಒಂದು ನಮಗೆ ತುಂಬ ಖುಷಿ ಕೊಟ್ಟಿದೆ ಅವರು ಆಡಿದ ರೀತಿಯಾಗಲಿ ಅದು ಏನೋ ಒಂಥರ ನಮಗೆ ಖುಷಿ ನಮ್ಮ ದೇಶದ್ದು ಒಂಥರ ನಾವು ಗೆದ್ದು ಬಿಟ್ವಿ ಅನ್ನೋ ಥರ ಒಂದು ಹೆಮ್ಮೆಯ ವಿಷಯ ಅದು ಹಾಗಾಗಿ ಆ ವಿಷಯನ ನಾನು ಇಲ್ಲಿ ಹಂಚ್ಕೊಳ್ಳೋಕೆ ಇಷ್ಟ ಪಡ್ತಿದ್ದೀನಿ ನನಗೆ ತುಂಬ ಆಸಕ್ತಿ ಬಂದಿದ್ದು ಮತ್ತೆ ತುಂಬ ಇಷ್ಟ ಆಗಿದ್ದಂತ ಸಂಗತಿ ಅದು ಅದನ್ನು ಮರೆಯೋದಿಕ್ಕೆ ಆಗಲ್ಲ ಅಷ್ಟೊಂದು ಖುಷಿ ಆಗುತ್ತೆ ನಮಗೆ ನೆನಸಿಕೊಂಡ್ರೆ ಅದು ನಮ್ಮ ಶತ್ರು ರಾಷ್ಟ್ರವಾದ ಪಾಕಿಸ್ತಾನದ ವಿರುದ್ದ ಅಂಥ ಭರ್ಜರಿ ಜಯ ಬಾರಿಸಿದ್ದು ನಮ್ಗೆ ತುಂಬ ಖುಷಿಯಾಗಿರುವಂತಹ ವಿಷಯ